ನಮ್ಮ ಸ್ಥಳೀಯ ಕಲಾವಿದರೆಂದರೆ ನಮ್ಮ ಸಾಗರದ ಹೆಗ್ಗೋಡಿನ ನಿನಾಸಮ್ ಅನ್ನೋ ಸಂಸ್ಥೆ ಇದೆ ಅಲ್ಲಿ ಭರತನಾಟ್ಯ ಆಮೇಲೆ ಸಂಗೀತ ನಾಟಕಗಳನ್ನು ಹೇಳಿ ಕೊಡುತ್ತಾರೆ ಯಕ್ಷಗಾನ ಆಮೇಲೆ ಇಲ್ಲಿನ ತುಂಬ ಕಲಾವಿದರು ಕಲಿತಿದ್ದಾರೆ ಆಮೇಲೆ ಅವರು ಕಲ್ತಾದ ಮೇಲೆ ಅವ್ರದ್ದೇ ಆದ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ಅವರು ಚೆನ್ನಾಗಿ ಹೇಳಿಕೊಡ್ತಾರೆ ನಿಮಗೆ ತಿಳಿದಿದಂತೇ ಕ ಸಿನಿಮಾ ರಂಗದವರನ್ನೂ ಹೊರಹೊಮ್ಮಿದ್ದಾರೆ ಅದರಲ್ಲಿ ಉದಾಹರಣೆ ಎಂದರೆ ಅರುಣ್ ಸಾಗರ್ ಇದ್ದಾರೆ ಮತ್ತು ನಮ್ಮ ಮಲೆನಾಡಿನಲ್ಲಿ ಗಂಧದ ಕೆತ್ತನೆಗೂ ಪ್ರಸಿದ್ಧ ಆಗಿದೆ ಅಲ್ಲಿ ಕೆಲವರು ಹೇಳಿ ಕೊಡುತ್ತಾರೆ ಹೇಗೆ ಗಂಧದ ಕೆತ್ತನೆಯನ್ನು ಮಾಡುತ್ತಾರೆ ಎಂದು ಇದಿಷ್ಟು ನಮ್ಮ ಪ್ರದೇಶದ ಕಲಾವಿದರು ಮತ್ತು ಕರಕುಶಲಕರ್ಮಿಗಳು